ನಮಸ್ಕಾರ ಸರ್ ನನ್ನ ಪ್ರಯಾಣದ ಉದ್ದೇಶಗಳು ಯಾವುವು ಅಂದರೆ ನಾವು ಡೈಲಿ ಬರುವಾಗ ಹೋಗುವಾಗ ಕಾಲೇಜಿಗೆ ಬಸ್ಸಲ್ಲೇ ಬರಬೇಕು ಇನ್ನು ಬೇರೆ ನಮ್ಗೆ ಯಾವ ಥರ ಚಾನ್ಸಸ್ ಇರೋಲ್ಲ ಚಾಯ್ಸ್ ಕೂಡ ಯಾವುದು ಇರೋಲ್ಲ ಮತ್ತು ಬೇರೆಯೇನಾದರೂ ಬೇರೆ ಕಡೆ ಪ್ರಯಾಣ ಪ್ರಯಾ ಪ್ರವಾಸ ಈ ಥರ ಹೋಗ್ಬೇಕಂದ್ರೆ ಮಾತ್ರ ಮಿತವಾಗಿ ಇರ್ತೀವಿ ಯಾಕಂದರೆ ಡೈಲಿ ಓಡಾಡಕ್ಕೆ ಆ ಥರ ಆಗೋಲ್ಲ ಪ್ರಯಾಣ ಪ್ರವಾಸಕ್ಕೆ ಪ್ರಯಾಣ ಅಂದರೆ ಇನ್ನು ಕಾಲೇಜಿಗೆಲ್ಲ ಹೊ ಅದೇ ಬಸ್ಸಲ್ಲಿ ಹೋಗ್ಬೇಕು ಅದೇ ಬಸ್ಸಲ್ಲಿ ಬರಬೇಕು ಆಗ ನಿಯಮಿತವಾಗಿ ಬಳಸ್ತೀವಷ್ಟೆ ಮತ್ತು ಉದ್ದೇಶಗಳು ಇನ್ನು ಬೇರೆ ನಮ್ಮ ಊರಿಂದ ಬೇರೆಯವ್ರ ರಿಲೇಷನ್ಸ್ ಮನೆಗೆ ಹೋಗಬೇಕಂದ್ರು ಕೂಡ ನಾವು ಪ್ರಯಾಣ ಮಾಡಬೇಕು ಬಸ್ಸಲ್ಲಿ ಇನ್ನು ಬೇರೆ ಕಡೆ ಅಂದರೆ ಇದೆ ಮಾಡ್ತೀವಿ ನಿಯಮಿತವಾಗಿ ಇರುತ್ತೆ ಅಂದರೆ ಬೇರೆ ಟ್ರಿಪ್ಪಿಂಗಾಗಲಿ ರಿಲೇಷನ್ಸ್ ಮನೆಗಾಗಲಿ ಹೋಗ್ಬೇಕಂದ್ರೆ ಮಾತ್ರ ಮಿತವಾಗಿರತ್ತೆ ಕಾಲೇಜಿಗೆ ಹೋಗಬೇಕಂದ್ರೆ ಬರಬೇಕಂದ್ರೆ ಮಾತ್ರ ಬಸ್ಸಲ್ಲೇ ಹೋಗ್ಬೇಕು ಬಸ್ಸಲ್ಲೇ ಬರಬೇಕು ನಮಗೆ ಬೇರೆ ಯಾವ ಥರ ಇನ್ನು ಚಾಯ್ಸಸ್ ಇರೋಲ್ವಲ್ಲ ಅದಕ್ಕೋಸ್ಕರವಾಗಿ ಧನ್ಯವಾದಗಳು ಸರ್